ನಮಸ್ತೆ ಸ್ಟಾರ್ಟ್ಬಾಗ್ ರೆಸ್ಟೋರೆಂಟವರಾ ರಾಜುನ ರಾಜುನಾ ಮಾತಾಡ್ತಿರೋದು ನಾವು ಈಗ ತಾನೇ ಆಡರ್ ಮಾಡಿದ್ವಿ ರೋಟಿ ಮತ್ತು ಪನ್ನೀರ್ ಮಸಾಲೆ ದೋಸೆ ಚಟ್ನಿ ಇಡ್ಲಿ ಮತ್ತು ಪಲಾವ್ ಕೇಸರಿ ಭಾತ್ ಹಪ್ಳ ಅನ್ನ ಸಾಂಬಾರು ಇಷ್ಟನ್ನೆಲ್ಲ ಆಡ್ರ್ ಮಾಡಿದ್ವಿ ನಿಮ್ಮ ಹತ್ರ ಹಾಂ ಅದನ್ನು ಇವಾಗ ನಾವು ರದ್ದು ರದ್ದು ಪಡ್ಸಿದ್ದೀವಿ ಯಾಕೆ ಅಂತ ಅಂದರೆ ನಾವು ಬೇರೆ ಕಡೆ ಅದನ್ನು ಆಲೆ ತಗೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದು ವಿಷಯ ನನಗೆ ಗೊತ್ತಿರಲಿಲ್ಲ ನನ್ನ ತಮ್ಮ ಅವರು ಅದನ್ನು ಆಡ್ರ್ ಮಾಡಿದಾರೆ ಆಲೆ ಅದಕ್ಕೋಸ್ಕರ ನಿಮ್ಗಿಂತ ಕಡಿಮೆ ರೆ ದುಡ್ಡಲ್ಲಿ ಅವ್ರು ಕೊಡ್ತಾ ಕೊಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಕಡ್ಮೆ ಮಾಡ್ಕೊಂಡಿದ್ದೀವಿ ಅವ್ರ ಹತ್ರಾನೆ ಆರ್ಡರ್ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ನಾವು ಆಲೆ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ದುಡ್ಡು ಕೂಡ ಆಗ್ಲೆ ಪೇ ಆಗಿದೆ ಇನ್ನೊಂದು ಸಲ ನಾವು ನಿಮ್ಮ ರೆಸ್ಟೋರೆಂಟಲ್ಲೇ ಏನಾದ್ರೂ ಇದ್ದರೆ ಆರ್ಡ್ರ್ ಮಾಡ್ತೀವಿ ಕ್ಷಮಿಸಿ ನಮ್ಮಿಂದ ತಪ್ಪಾಯಿತು ಇನ್ನು ಇನ್ನೊಂದು ಸಲ ಏನಾದ್ರೂ ಬೇಕಿದ್ದರೆ ನಿಮ್ಮ ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡ್ತೀವಿ